ನಾನು ಮೊಬೈಲ್ ಫೋನಿನ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೊಬೈಲು ನ ಮೊಬೈಲ್ನಿಂದ ಅನುಕೂಲಗಳು ಇದೆ ಅನಾನುಕೂಲಗಳೂ ಇದೆ ಮೊಬೈಲ್ನ ನಾವು ಯೊ ನಾವು ಅನುಕೂಲಸ್ತಿಕವಾಗಿ ಹೇಗೆ ಉಪಯೋಗಿಸ್ಬೋದು ಅಂದರೆ ಕೆಲವೊಂದು ವಿಷಯಗಳನ್ನೆಲ್ಲ ವಿದೇಶಗಳ ವಿಷಯಗಳು ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಬೋದು ಅದು ಅಲ್ಲದೆ ನಾವು ವೀಡಿಯೊ ಕಾಲ್ ಮಾಡೋದರಿಂದ ಬೇರೆ ಊರುಗಳಲ್ಲಿ ಇರುವಂಥ ನಮ್ಮ ಸ್ನೇಹಿತರ ಬಂದು ಬಳಗದವರ ಮುಖ ಪರಿಚಯವಾಗುತ್ತೆ ಅವರ ಎದುರುಗಡೆ ನೇರವಾಗಿ ಮಾತಾಡ್ಬೋದು ನಮ್ಮ ಕಷ್ಟ ಸುಖವನ್ನೆಲ್ಲ ಹಂಚ್ಕೊಳ್ಬೋದು ಈ ರೀತಿ ಎಲ್ಲ ಇರುತ್ತೆ ಹಾಗೂ ನಾವು ಮೊ ಮೊದಲೆಲ್ಲ ನಮಗೆ ದುಡ್ಡುಗಳನ್ನೆಲ್ಲ ಕಳಿಸ್ಬೇಕು ಮಾಡಬೇಕು ಅಂತ ಹೇಳಿದಾಗ ಅದನ್ನ ನಾವು ಹೋಗಿ ಬ್ಯಾಂಕ್ಗೆ ಹಾಕಿ ಅವೆಲ್ಲ ಮಾಡ್ತಿದ್ವಿ ಈಗೇನಿಲ್ಲ ಮೊಬೈಲ್ನಿಂದಲೇ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಮೊಬೈಲ್ನಿಂದ ಅನೇಕ ರೀತಿಯ ಅನುಕೂಲಗಳು ಐತೆ ಮ ಕೆಲವೊಂದು ದೇಶಗಳ ಬಗ್ಗೆ ತಿಳ್ಕೊಳ್ಬೋದು ಕೆಲವೊಂದು ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೋದು ಹಾಗೆ ನಮ್ಮ ಜೀವನಶೈಲಿನ ಯಾವ ರೀತಿ ಬದಲಾಯಿಸ್ಕೊಳ್ಬೋದು ಅಂತ ತಿಳ್ಕೊಳ್ಬೋದು ಹಾಗೂ ಕೆಲ ನಾವು ಯಾವುದಾದ್ರು ಕೆಲಸಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಅಲ್ಲೇ ಬೇಗನೇ ನಾವು ಕ್ಲಿಕ್ ಮಾಡಿದ ತಕ್ಷಣವೇ ಆ ಮಾಹಿತಿಗಳು ಬರುತ್ತೆ ಇದರಿಂದ ನಮ್ಮ ನಾವು ಅನುಕೂಲವಾದ ನಮಗೆ ಏನು ಅನುಕೂಲ ಆಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಳ್ಬೋದು ಕೆಲವೊಂದು ಕೆಲವೊಂದು ವಿಷಯವೂ ವಿಷಯಗಳನ್ನು ಸಹ ಇದರಿಂದ ತಿಳ್ಕೊಳ್ಬೋದು ನ್ಯೂಸ್ ನೋಡ್ಬೋದು ನಾವೆಲ್ಲಿ ಕೂತ್ಕೊಂಡು ಅಲ್ಲಿ ನ್ಯೂಸ್ ನೋಡ್ಬೋದು ಆಟಗಳ ಬಗ್ಗೆ ತಿಳ್ಕೊಳ್ಬೋದು ನಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊವ ತಿಳ್ಕೊಳ್ಬಹುದು ನಮಗೆ ಇಷ್ಟವಾದ ಕಲಾವಿದರ ಬಗ್ಗೆ ತಿಳ್ಕೊಳ್ಬೋದು ಹಾಗೂ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಬಹುದು ಹಾಗೂ ಕೆಲವೊಂದು ಫಿ ಫಿಲಮ್ ಬ ಪ ಚಲನಚಿತ್ರಗಳನ್ನ ನೋಡ್ಬೋದು ಹೇಗೆ ಎಲ್ಲ ರೀತಿ ಉ ನ್ಯ ಎಲ್ಲ ವಿಧವಾದ ಅನುಕೂಲತೆಯನ್ನು ಪಡ್ಕೊಳ್ಬೋದು ಹಾಗೆ ಅದರಿಂದ ಕೆಲವೊಂದು ಅನಾನುಕೂಲಗಳು ಇದೆ ಅನಾನುಕೂಲಗಳ ಬಗ್ಗೆ ಹೇಳೋದಾದರೆ ಏನಂತ ಹೇಳಿದರೆ ಮಕ್ಕಳ ಕೈಗೆ ಮೊಬೈಲನ್ನ ಕೊಡೋದರಿಂದ ಮಕ್ಳುಗಳು ಏನು ಮಾಡ್ತಾರೆ ಅದನ್ನು ನೋಡೋದರಿಂದ ಮಕ್ಳು ಕಣ್ಣುಗಳಿಗೆ ಹಾನಿ ಆಯ್ತದೆ ಇದರಿಂದ ಮಕ್ಳು ಏನು ಮಾಡ್ತಾರೆ ಯಾವಾಗಲೂ ಮೊಬೈಲ್ಗೆ ಅಡಿಟ್ ಆಗೋದರಿಂದ ಅವರು ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡದೇ ಅದನ್ನೇ ನೋಡೋಕೆ ಇಷ್ಟಪಡ್ತಾರೆ ಊಟ ಮಾಡುವಾಗ ಅದೇ ಬೇಕು ಅಂತ ಹೇಳ್ತಾರೆ ಊಟ ಮಾಡುವಾಗ ಬೇಕು ಮಕ್ಕಳಿಗೆ ಮಲ್ಕೊಳ್ವಾಗ ಬೇಕು ಏನಾದರೂ ಅವರು ಇಲ್ಲ ನಾವು ಹೋಮ್ ವರ್ಕ್ ಬರೆಯಲ್ಲ ಅಂದರೆ ಮೊಬೈಲ್ ಹಾಕ್ಕೊಡ್ತೀವಿ ಬರಿ ಅಂತ ಹೇಳಿದರೆ ಬರಿತಾರೆ ಇದರಿಂದ ಮಕ್ಕಳಿಗೆ ಏನಾಗುತ್ತೆ ಓದೋದರ ವಿಷಯನ ಮರಿತಾ ಹೋಗ್ತಾರೆ ಮೊಬೈಲಲ್ಲಿ ಇರುವಂಥ ವಿಷಯನ ತಲೆಗೆ ತುಂಬಿಕೊಳ್ತಾ ಹೋಗ್ತಾರೆ ಇದರಿಂದ ಕೆಲವೊಂದು ವಯಸ್ಕ ವಯಸ್ಕರ ಮಕ್ಳುಗಳಿಗೆ ಕೆಲವೊಂದು ಆ್ಯಪ್ಗಳಿಂದ ಅನಾನುಕೂಲಗಳೇ ಆಗುತ್ತೆ ಮಕ್ಳುಗಳಿಗೆ ಏನು ಮಾಡುತ್ತೆ ಅವು ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಕೆಲವೊಂದು ಆ್ಯಪ್ಗಳನ್ನ ನೋಡೋದರಿಂದ ಅವುಗಳ ಅವು ಅದರಿಂದ ಅವುಗಳ ಮನ್ಸಿನ ಮೇಲೆ ದುಷ್ಪರಿಣಾಮ ಉಂಟಾಗೋದು ಕೆಲವೊಂದು ಇದ್ದೇ ಇರುತ್ತೆ ಇದರಿಂದ ನಾವೇನು ಮಾಡಬೇಕು ಅಂತ ಅಂದ್ರೆ ಆದಷ್ಟು ಮಕ್ಕಳು ಕೈಲಿ ಮೊಬೈಲ್ ಕೊಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು ಕಡಿಮೆ ಮಾಡೋದರಿಂದ ಏನಾಗುತ್ತೆ ಮಕ್ಕಳಿಗೆ ಏನೋ ಯಾವಾಗೋ ಒಂದು ಟ್ರಿಪೊ ಅದರಲ್ಲಿ ಬರುವಂಥ ಒಳ್ಳೇದನ್ನು ನೋಡೋಕೆ ನಾವು ಇದು ಮಾಡಿ ಕೊಡಬೇಕೆ ಹೊರತು ಅವ್ರು ಏನೋ ನೋಡ್ತಾರೆ ಬಿಡು ನಾವೇನೋ ಮಾಡ್ತಾಯಿರೋಣ ಅದ್ಬಿಟ್ಟು ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ ಮಕ್ಳು ಏನೋ ತಗೊಂಡು ನೋಡ್ತಾಯಿರ್ತಾರೆ ಯಾವುದು ಅಲ್ಲದೇ ಇದಕ್ಕೆ ಈಕೆ ಕೆಲವೊಂದು ದಿನಗಳಿಂದ ಏನಾಗ್ತಾಯಿದೆ ಅಂದರೆ ನಮ್ಮ ಮೊಬೈಲ್ಗಳಲ್ಲಿ ಹಣನ ಬೇರೆಯವರು ಇಂಡೈರೆಕ್ಟಾಗಿ ತಗೊಳ್ಳುವಂಥ ಕೆಲಸಗಳ್ನು ಸಹ ಮಾಡ್ಬಿಟ್ಟಿದ್ದಾರೆ ಇದು ಕೆಲವೊಂದು ಅನಾನುಕೂಲಗಳೇ ಜಾಸ್ತಿ ಆಯ್ತೈತೆ ಮೊಬೈಲುಗಳಲ್ಲಿ ಇದರಿಂದ ಏನಾಯ್ತದೆ ಅಂತ ಅಂದ್ರೆ ನಮಗೆ ಗೊತ್ತಿಲ್ಲದೇ ನಾವು ಓ ಟಿ ಪಿ ನಂಬರ್ಗಳ್ನ ಹೇಳ್ಬಿಡ್ತೀವಿ ಗೊತ್ತಿಲ್ಲದೇನೆ ನಾವು ಏನೋ ಒಂದು ಕ್ಲಿಕ್ ಮಾಡ್ಬಿಡ್ತೀವಿ ಇದರಿಂದ ಅನು ಅನಾನುಕೂಲ ಆಗಿ ನಮಗೆ ಕೆಲವು ವೈಯಕ್ತಿಕವಾಗಿ ಏನೇನೋ ಸಮಸ್ಯೆಗಳು ಉಂಟಾದರೂ ಅನು ಉಂಟಾಯ್ತದೆ ಯಾವುದಕ್ಕೂ ನಾವು ಉಷ ಹುಷಾರಾಗಿ ಮೊಬೈಲ್ನ ಯೂಸ್ ಮಾಡಬೇಕು ಮಕ್ಕಳು ಕೈಗಂತೂ ಜಾಸ್ತಿ ಮೊಬೈಲ್ಗಳನ್ನ ಕೊಡೋಕೆ ಹೋಗಬಾರ್ದು ಮೊಬೈಲ್ ಕೊಡೋದರಿಂದ ನಾವು ಜಾಸ್ತಿ ನಮಗೆ ಮಕ್ಕಳಿಗೆ ಹಾನಿಯೇ ಹೊರತು ಅನಾನು ಒಳ್ಳೇದಂತು ಅಲ್ಲ ಮಕ್ಕಳುಗಳ್ನ ನಾವು ಏನೋ ಒಂದು ಎಜುಕೇಶನ್ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದಾಗ ತೋರಿಸ್ಬೇಕೆ ಹೊರತು ಮಿಕ್ಕಿದಾಗೆಲ್ಲ ನಾವು ಮಕ್ಕಳುಗಳಿಗೆ ಕೊಡೋಕೆ ಹೋಗಬಾರ್ದು ಆದಷ್ಟು ಮಕ್ಕಳಿಂದ ದೂರ ಇಡಬೇಕು ನಾವು ದೊಡ್ದವರಾದರೂ ಅಷ್ಟೆ ಕೆಲವೊಂದು ವಿಷಯಗಳ್ನ ಮಕ್ಕಳಿಗೆ ಅಂಥದ್ದನ್ನೇ ಅಲ್ಲ ಧ ಮಕ್ಕಳ ನಾವು ದೊಡ್ಡವರು ಅಷ್ಟೇ ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡ್ತೀವಿ ಏನಾದರೂ ವರ್ಕ್ ಮಾಡುವಾಗ ಮೊಬೈಲ್ ಯೂಸ್ ಮಾಡ್ತೀವಿ ಇದರಿಂದ ಏನಾಯ್ತದೆ ಊಟ ತಿನ್ನುವಾಗ ನಮಗೆ ಅಜೀರ್ಣ ಆಗೋ ಚಾನ್ಸಸ್ಸೆ ಜಾಸ್ತಿ ಏಕೆಂದ್ರೆ ನಮ್ಮ ನೋಟ ಎಲ್ಲ ಮೊಬೈಲಲಿರುತ್ತೆ ನಾವು ಊಟ ಮಾಡ ಊಟ ಮಾಡ್ತಾ ಅದ್ಕೆ ಏನು ತಿಂತೀವಿ ನಾವು ಎಷ್ಟು ತಿಂತೀವಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನೂ ನಮಗೆ ಮಾಹಿತಿಯೇ ಗೊತ್ತಾಗಲ್ಲ ಸುಮ್ಮನೆ ಏನೋ ಹಾಕಬೇಕು ತಿಂತಾಯಿರ್ತೀವಿ ಅದರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಆಹಾರಗಳನ್ನು ನಾವು ಸೇವನೆ ಮಾಡಲ್ಲ ಇದರಿಂದ ಏನಾಯ್ತದೆ ನಮಗೆ ಅದು ಅಜೀರ್ಣ ಅಜೀರ್ಣ ಆಗುತ್ತೆ ಗ್ಯಾಸ್ಟಿಕ್ ಆಗುತ್ತೆ ಇದಾಯ್ತದೆ ಇದನ್ನ ನಾವು ಏನ್ಮಾಡಬೇಕು ಅಂದರೆ ಆದಷ್ಟು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಿ ಏನ್ಮಾಡ್ಬೇಕು ಪಸ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಫ್ರೀ ಟೈಮ್ ಇದ್ದಾಗ ಮೊಬೈಲ್ನ ನೋಡಬೇಕೆ ಹೊರತು ಎಲ್ಲ ಟೈಮಲ್ಲೂ ಮೊಬೈಲ್ನ ಬಳಸೋದು ಏನಕ್ಕೂ ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಅತಿಯಾದ ಯಾವುದು ಅತಿಯಾದರೆ ಅತಿಯಾದದ್ದು ಅಮೋಘ ಆದರೆ ಅಮೃತವೂ ವಿಷ ಆಗುತ್ತೆ ಅದನ್ನ ಎಷ್ಟು ಇರಬೇಕೋ ಅಷ್ಟ್ರಲ್ಲಿ ಇಟ್ಕೊಳ್ಬೇಕು ಅಂತ ಎಲ್ಲರಿಗೂ ಹೇಳೋಕೆ ನಾನು ಇಷ್ಟಪಡ್ತೀನಿ ಆದಷ್ಟು ಮೊಬೈಲ್ನ ಕೆಲವೊಂದು ಒಳ್ಳೇದಕ್ಕೆ ಯೂಸ್ ಮಾಡಿ ವ ಒಳ್ಳೇದ್ರು ಬಗ್ಗೆ ತಿಳ್ಕೊಳ್ಳೋಕೆ ಯೂಸ್ ಮಾಡಿ ಒಳ್ಳೇದ್ರು ಬಗ್ಗೆ ಇ ಒಬ್ಬೊ ಅ ನ ಮೊಬೈಲ್ನಿಂದ ಕೆಲವೊಂದು ಜನಕ್ಕೆ ಎಷ್ಟೋ ಜನಕ್ಕೆ ತಪ್ಪು ತಪ್ಪು ತಪ್ಪಾಗಿ ಏನೋ ಮಾಡಿ ಚಿಕ್ಕ ಮ ಈ ವಯಸ್ಸಿಗರ ಮಕ್ಕಳುಗಳು ಮಾಡೋ ಕೆಲಸಗಳು ಕೆಲವೊಂದು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ ಕೆಲವೊಂದು ಮ ಕೆಲವೊಂದು ಮಕ್ಕಳುಗಳು ಮೆಸೇಜ್ ಮಾಡೋದು ಅವು ಮಾಡೋದು ಒಬ್ಬರಿಗೆ ಒಂಥರ ಇರಿಟೇಷನ್ ಮಾಡೋದು ಅದರಿಂದ ಅವರಿಗೆ ತುಂಬ ನೋವು ಉಂಟಾಗೋದು ಇವೆಲ್ಲ ಮಾಡ್ತಾರೆ ಇದನ್ನೆಲ್ಲ ಆದಷ್ಟು ಮಕ್ಕಳು ಕೈಗೆ ಆದಷ್ಟು ಕೊಡದ ಕೆಲವೊಂದು ಆ್ಯಪ್ಗಳನ್ನ ಇದರಿಂದ ತೆಗಿಬೇಕು ಅನ್ನೋದೆ ನಮ್ಮ ಅಭಿಪ್ರಾಯ ಮೊಬೈಲ್ನಲ್ಲಿ ಕೆಲವೊಂದು ಆ್ಯಪ್ಗಳು ಅವೆ ಅವನ್ನೆಲ್ಲ ತೆಗೀರಿ ಒಳ್ಳೇದು ಇರುವಂಥ ಆ್ಯಪ್ಗಳನ್ನ ಕೊಡಿ ಎಲ್ಲರಿಗೂ ಅನುಕೂಲವಾಗೋ ಹಂಗೆ ಮಾಡ್ಕೊಡಿ ಸುಮ್ಮನೆ ಎಲ್ಲವೂ ಏನೋ ಕೊಂದು ಕೊಟ್ಬಿಟ್ಟು ನೀವು ಈ ಥರ ಎಲ್ಲ ಮಾಡೋದರಿಂದ ಏನಾಯ್ತದೆ ಮೊಬೈಲ್ನಲ್ಲಿ ಗೊತ್ತಿಲ್ಲದೇ ಇರೋದು ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಇದ್ಮಾಡ್ತಾರೆ ಎಲ್ಲ ಅನಾನುಕೂಲಗಳೇ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಒಳ್ಳೆಯದಾಗಿ ಮೊಬೈಲ್ನ ಯೂಸ್ ಮಾಡೋಣ ಒಳ್ಳೆ ಅದರಿಂದ ಬರುವಂಥ ಕೆಟ್ಟದನ್ನು ಆದಷ್ಟು ದೂರ ಇಡೋಣ ಮಕ್ಕಳು ಕೈಗೆ ಕೊಡೋದನ್ನು ಆದಷ್ಟು ಕಡಿಮೆ ಮಾಡೋಣ ಏನೋ ಒಬ್ಬರು ನೋಡ್ತಾರೆ ಅದನ್ನ ನೋಡ್ತಾವೆ ಮಕ್ಕಳು ಅದನ್ನ ನಾವು ನೋಡ್ತೇವೆ ಆಗ ನಾವು ಕೇಳೋ ಮಕ್ಕಳ ಮನ್ಸಿನ ಮೇಲೆ ಕೆಲವೊಂದು ದುಷ್ಪರಿಣಾಮಗಳು ಉಂಟಾಗೋದೆ ಹೆಚ್ಚಾಗುತ್ತೆ ಇದರಿಂದ ನಾವೇ ಮಕ್ಕಳನ್ನ ತಪ್ಪು ದಾರಿಗೆ ಎಳಿತೀವಿ ನಾವು ನಮ್ಮಿಂದಲೇ ಮಕ್ಕಳುಗಳು ಹಾಳಾಗ್ತಾರೆ ಅನ್ನೋದನ್ನು ನಾವು ಮಕ್ಕಳು ಮಕ್ಕಳಿಂದ ಆದಷ್ಟು ದೂರ ಇಡೋದನ್ನ ನೋಡಬೇಕು ನಾವೇ ನಿಂತು ಮಕ್ಕಳಿಗೆ ಏನು ಕೊಡಬೇಕು ಏನೋ ಒಂದು ಒಂದು ಐದು ನಿಮಿಷ ಕೊಡಬೇಕು ಮಕ್ಕಳಿಗೆ ಕೊಡೊ ಅವಶ್ಯಕತೆಯಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಏಕೆ ಅಂದರೆ ಕೆಲವೊಂದು ಓದೋ ಮಕ್ಕಳುಗಳಿಗೆ ಬೇಕಾಗ್ಬೋದು ಮೊಬೈಲು ಕ್ಯಾಲ್ಕುಲೇಟು ಹಾಳು ಬೇರೆ ಏನೋ ಒಂದು ವಿಷಯಗಳಿಗೆ ಬೇಕಾಗ್ಬೋದು ಅವರು ಲಿಮಿಟೇಶನ್ ನಾವು ನೋಡಿಕೊಂಡು ಇದು ಮಾಡಬೇಕು ಆದರೆ ಎಲ್ಲ ಮಕ್ಳಿಗೂ ನಾವು ದೊಡ್ಡ ಮಕ್ಳಿಗೆ ಕೊಟ್ಬಿಟ್ಟು ಏನು ಮಾಡ್ತಾರೆ ಏನು ಅಂತ ಹೇಳೋಕೆ ಆಗಲ್ಲ ಅದರಿಂದ ಕೆಲವೊಂದು ಆ್ಯಪ್ಗಳನ್ನ ಇದರಿಂದ ತೆಗ್ದು ಬಿಟ್ಟಾಗ ಏನಾಗುತ್ತೆ ಅಂದರೆ ಮಕ್ಳಿಗೆ ಕೆಲವೊಂದು ಕೆಟ್ಟ ಮಾಹಿತಿಗಳು ಬಗ್ಗೆ ಅವಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಅಂತ ಯ ಅದರ ಬಗ್ಗೆ ವಿಷಯ ಗೊತ್ತಾಗಲ್ಲ ಆಗ ಏನಾಯ್ತದೆ ಮಕ್ಕಳುಗಳು ಒಳ್ಳೆಯದಾಗಿ ಹೋಗ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯಗಳು ಮೊಬೈಲ್ನ ಯೂಸ್ ಮಾಡ್ಬಾರ್ದು ಅಂತ ಏನಿಲ್ಲ ಮೊಬೈಲ್ ಯೂಸ್ ಮಾಡಬೇಕು ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಆದಷ್ಟು ಕೆಟ್ಟದರಿಂದ ನಾವು ದೂರ ಇರಬೇಕು ಎಲ್ಲ ವಸ್ತುಗಳು ಅಷ್ಟೆ ಅದರಿಂದ ನಾವು ಅದರಲ್ಲಿ ಇರುವಂತಹ ಒಳ್ಳೆತನನ ತಗೋಬೇಕು ಕೆಟ್ಟತನನ ಅಲ್ಲಿಂದ ವರ್ಜಿಸಿಬಿಡಬೇಕು ಇದೆ ಮನುಷ್ಯ ನಾವು ಕಲಿಬೇಕಾಗಿರುವಂಥ ಪಾಠಗಳು ಮಕ್ಕಳುಗಳಿಗೆ ನಾವು ಕೊಡೋದು ನಮ್ಮ ಪಾಡಿಗೆ ನಾವು ಏನೋ ಮಾಡ್ತಿರ್ತೀವಿ ಎಲ್ಲೋ ಇರ್ತೀವಿ ಏನೋ ನೋಡ್ತಿರ್ತೀವಿ ಮಗು ಏನು ಮಾಡ್ತೈತೆ ಏನು ಮಾಡ್ತೈತೆ ಕೇಳಲ್ಲ ಅದು ಎಷ್ಟು ಹೊತ್ವರೆಗಾದರೂ ನೋಡ್ತಾಯಿರುತ್ತೆ ಮೊಬೈಲ್ನ ಏಕೆಂದ್ರೆ ನಮ್ಮ ಕೆಲಸ ಆಗಬೇಕು ನಮ್ಮ ಕೆಲಸ ಆಗೋದಕ್ಕೆ ನಾವು ಏನು ಮಾಡ್ತೀವಿ ಮೊಬೈಲ್ನ ಕೊಟ್ಬಿಟ್ಟು ಮಗುನ ಕೂರ್ಸಿ ಬಿಡ್ತೀವಿ ಅವು ಏನು ಮಾಡ್ತವೆ ಹಾಕೊಂಡು ನೋಡ್ತಾಯಿರ್ತವೆ ನಾವು ಒಂದು ಕಡೆಗೆ ಟಿವಿನೋ ಸಿರಿಯಲ್ಲೊ ಏನೋ ಒಂದು ನೋಡ್ತಾ ಕೂತ್ಕೊಳ್ತೀವಿ ಇದರಿಂದ ಏನು ಆಯ್ತದೆ ಮಗು ಸುಮ್ಮನೆ ಕಣ್ಣು ಬಿಟ್ಟು ನೋಡ್ತಾಯಿರ್ತದೆ ಅದರಿಂದ ಮಕ್ಳುಗಳು ಕಣ್ಣುಗಳು ಹೊರಟು ಹೋಗುತ್ತೆ ಆದಷ್ಟು ನಮಗೆ ಆಗ ಆ ಕಾಲ್ದಲ್ಲಿ ಎಲ್ಲ ಏನು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದ್ರೂ ನಮ್ಮ ತಾತ ಅಜ್ಜೀರು ಯಾರೂ ಕನ್ನಡಕಗಳನ್ನ ಯೂಸ್ ಮಾಡ್ತಾಯಿರ್ಲಿಲ್ಲ ಈಗ ಏನು ಅಂತ ಅಂದ್ರೆ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಮಕ್ಕಳೆಲ್ಲ ಕನ್ನಡಕಗಳನ್ನ ಯೂಸ್ ಮಾಡೋ ಸ್ಥಿತಿ ಹೊರ್ಟೊಗ್ಬಿಟ್ಟಿದ್ದೀವಿ ನಾವು ಆದಷ್ಟು ನಾವು ಏನು ಅಂತ ಅಂದ್ರೆ ಒಳ್ಳೇದನ್ನ ಆಲೋಚನೆ ಮಾಡಬೇಕು ಒಳ್ಳೆದಾಗಿ ಇರಬೇಕು ನಾವು ಆದಷ್ಟು ಮಕ್ಕಳಿಂದ ನಾವು ಮೊಬೈಲ್ನ ದೂರ ಇಡಬೇಕು ಅದು ಅಲ್ಲದೇ ಮು ಮ ಮಕ್ಕಳು ಅಂತ ಏನಲ್ಲ ಎ ಪ್ರತಿಯೊಬ್ಬರು ಆದಷ್ಟು ಮೊಬೈಲ್ನಿಂದ ಯೂಸ್ ಮಾಡಬೇಕಾದ್ರು ಅಷ್ಟೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು ಇಡಬೇಕು ಅದು ಬಿಟ್ಟು ನಾವು ಅದನ್ನೇ ಒಂದು ಒಂದು ನಮ್ಮ ಪ್ರತಿದಿನದ ಒಂದು ಅದೇ ಒಂದು ಪ್ರತಿದಿನದ ಒಂದು ಒಂದು ಅವಿಭಾಜ್ಯ ಅಂಗ ಅದು ಒಂದು ಅಂತ ತಿಳ್ಕೊಂಡು ಯೂಸ್ ಮಾಡುವಷ್ಟು ನಾವು ಇಷ್ಟೊಂದು ಮೊಬೈಲ್ನ ಹಚ್ಕೊಳ್ಳೋದು ತುಂಬ ತಪ್ಪು ಅಂತ ನಾನು ಅಂದ್ಕೊಂಡಿದ್ದೀನಿ ಯೂಸ್ ಮಾಡೋ ಅದರಿಂದ ನಾವು ಅನೂಕೂಲವೂ ಐತೆ ಎಲ್ಲ ಥರವೂ ತಿಳ್ಕೊಳ್ತೀವಿ ಎಲ್ಲ ಇದು ಮಾಡ್ತೀವಿ ಪ್ರತಿಯೊಂದು ಏನು ಐತೆ ಅದನ್ನೆಲ್ಲ ತಿಳ್ಕೊಳ್ಬೇಕು ತಿಳ್ಕೊಳ್ಳೋದನ್ನ ತಿಳ್ಕೊಳ್ಬೇಕು ಬೇಡದೇ ಇರೋದನ್ನ ಬಿಟ್ಬಿಡಬೇಕು ಹಾಗೇಯೇ ನಾವು ಏನು ಊಟ ಮಾಡ್ಬೇಕಾದ್ರೆ ಬೇಕಾದ ಪದಾರ್ಥ ಎತ್ಕೊಂಡು ತಿಂತೀವಿ ಬೇಡದೇ ಇರೋದನ್ನ ಆ ಕಡೆಗೆ ಇಡ್ತೀವಿ ಅಲ್ಲ ಅದು ಅದೇ ಥರ ನಾವು ಅದನ್ನ ಅದರಲ್ಲಿ ಇರುವಂಥ ಒಳ್ಳೇದನ್ನು ತಗೊಂಡು ಕೆಟ್ಟದನ್ನ ವರ್ಜಿಸ್ತಾ ಹೋಗಬೇಕು ಅದು ಇದನ್ನ ಇದಿಷ್ಟು ಹೇಳ್ಕೊಂಡು ನಾನು ಹೇಳ್ತೀನಿ ಅಂತ ಅಂದ್ರೆ ಆದಷ್ಟು ನಾವು ಒಳ್ಳೆದಾಗೋಕೆ ಯೂಸ್ ಮಾಡೋಣ ಅದನ್ನ ಏನಕ್ಕೆ ಕಂಡು ಹಿಡಿದವ್ರೆ ಅಂತ ಅಂದ್ರೆ ನಾವು ಒಳ್ಳೆ ಅದರಿಂದ ಒಳ್ಳೇದನ್ನು ಪಡ್ಕೊಳ್ಳಿ ಅಂದ್ಬಿಟ್ಟು ಕಂಡು ಕಂಡು ಹಿಡಿದವ್ರೆ ಅದರಲ್ಲಿ ಇರುವಂಥ ಒಳ್ಳೇದನ್ನು ನಾವು ತಗೊಳ್ಳೋಣ ಕೆಟ್ಟದ್ದನ್ನ ವರ್ಜಿಸೋಣ